ಹಾಂ ಸರ್ ನಾವು ತರಕಾರಿ ಅಂಗಡಿಯವ್ರು ಅದೇ ಸರ್ ತರಕಾರಿ ಅಂಗಡಿ ನಮ್ಮದು ತರಕಾರಿ ಅಂಗಡಿ ಇದೆ ಹಾಂ ಸರ್ ಟೊಮೋಟ ಬೆಲೆ ಸರ್ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಸರ್ ಹಾಂ ಸರ್ ಇಲ್ಲ ಸರ್ ಏಕಂದ್ರೆ ನನಗೆ ಈಗ ಮಾರ್ಕೆಟಿಗೆಲ್ಲ ಜಾಸ್ತಿ ಇದೆ ಸರ್ ದಲ್ಲಾಳಿ ಜಾಸ್ತಿ ತಗಂಬಿಡ್ತ್ರಲ್ಲ ನಮ್ಗೆ ಅಲ್ಲಿ ಬೀಳೋದೇ ಹದಿನೆಂಟು ರೂಪಾಯಿ ಬೀಳುತ್ತೆ ನಮ್ಗೆ ಎರಡು ರೂಪಾಯಿ ಲಾಭ ತಗಂತೀವಿ ಅಷ್ಟೇ ಕಡಿಮೆ ಇತ್ತು ಸರ್ ಇವತ್ತು ಕಡಿಮೆ ಇತ್ತು ಹತ್ತು ರೂಪಾಯಿ ಇತ್ತು ಹನ್ನೆರಡು ರೂಪಾಯಿ ಇತ್ತು ಕಡಿಮೆ ಇತ್ತು ಇವತ್ತು ಇಪ್ಪತ್ತು ರೂಪಾಯಿ ಆಗಿದೆ ಹ್ಞೂ ಈರುಳ್ಳಿ ಬಂದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಹಾಂ ಕಾಸ್ಟ್ಲಿ ಆಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಮಳೆ ಇಲ್ದೋದಕ್ಕೆ ಫೇಲ್ ಆಗಿದೆ ಹಾಂ ಇಲ್ಲ ಹಾಂ ಇಲ್ಲ ಮೊದಲು ನೂರು ರೂಪಾಯಿ ಕೆ ಜಿ ಎಲ್ಲ ಆಗಿತ್ತು ಏಕಂದ್ರೆ ನನಗೆ ಏನಾದರು ಬೇರೆ ಕಡೆಯಿಂದ ತಂದಿದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಈಗ ಕಡಿಮೆ ಆಗಿದೆ ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಅದು ಒಳ್ಳೆಯ ಈರುಳ್ಳಿ ಅದೇ ಒಂದು ಸ್ವಲ್ಪ ಹಸಿ ಈರುಳ್ಳಿ ಆದರೆ ನನಗೆ ಹದಿನೆಂಟು ರೂಪಾಯಿ ಕೆ ಜಿ ಹದಿನಾರು ರೂಪಾಯಿ ಕೆ ಜಿ ಇದೆ ಹ್ಞೂ ಅಷ್ಟು ಇದೆ ಹ್ಞೂ ಹಾಂ ಸೌತೆಕಾಯಿ ಬಂದು ಅದು ಹದಿನಾರು ಹದಿನೇಳು ರೂಪಾಯಿ ಕೆ ಜಿ ಇದೆ ಹದಿನೇಳು ರೂಪಾಯ್ಗೆ ಹಾಂ ಹಾಂ ಅದು ಸ ಸಣ್ಣದು ಬಂದು ಹದಿನೆಂಟು ರೂಪಾಯಿ ಇದೆ ಒಂದು ಸ್ವಲ್ಪ ದಪ್ಪ ಸೌತೆಕಾಯಿ ಬಂದು ಹದಿನಾರು ರೂಪಾಯಿ ಇದೆ ಹಾಂ ಎಲ್ಲ ಕಾಸ್ಟ್ಲಿ ಆಗಿದೆ ಮತ್ತು ಮಳೆ ಇಲ್ಲಲ್ವ ಬೆಳೆ ಇದ್ದರೆ ಮಳೆ ಇಲ್ಲ ಬೆಳೇನು ಇಲ್ಲ ಮತ್ತೆ ಕಾಸ್ಟ್ಲಿ ಆಗ್ಲಾರ್ದೆ ಅವು ಅಲ್ಲೇ ಇರ್ತದ್ರೀ ಹಾಂ ಆಂ ಹಾಂ ಹ್ಞೂ ಹಾಂ ಮೆ ಹಸಿ ಮೆಣ್ಸಿನ್ಕಾಯಿ ನಲ್ವತ್ತು ರೂಪಾಯಿ ಕೆ ಜಿ ಹಾಂ ಹಸಿ ಮೆಣ್ಸಿನ್ಕಾಯಿ ಇವತ್ತು ನಲ್ವತ್ತು ರೂಪಾಯಿ ಕೆ ಜಿ ಇದೆ ಮೊನ್ನೆ ಮೂವತ್ತು ರೂಪಾಯಿ ಇತ್ತು ಇವತ್ತು ನಲ್ವತ್ತು ರೂಪಾಯಿ ಆಗಿದೆ ಹಾಂ ಇದೆಲ್ಲ ಕಾಸ್ಟ್ಲಿನೇ ಆಗಿದೆ ಎಲ್ಲ ತರಕಾರಿಗಳು ಭಾರಿ ಇದಾವೆ ಎಲ್ಲ ಏನೋ ಇವಾಗ ರೈತರು ಅತಿ ಹೆಚ್ಚು ಬೆಳೆದು ಮಾರ್ಕೆಟಿಗೆ ಬಂದರೆ ಅತಿ ಕಡಿಮೆ ಆಗುತ್ತೆ ಇವಾಗ ಮಾರ್ಕೆಟ್ಟಿಗೇ ಬಂದಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಜಾಸ್ತಿ ಆಗೇ ಆಗುತ್ತೆ ನೀವು ಒಳ್ಳೆಯ ವ್ಯಾಪಾರಸ್ತರು ತೊಗೋಬೇಕು ಮತ್ತೆ ಏನು ಮಾಡಕಾಗತ್ತೆ ರೈತ್ರ್ನ ಉದ್ಧಾರ ಮಾಡ್ಬೇಕು ತೊಗೋಬೇಕು ರೈತ್ರ್ನ ಉದ್ಧಾರ ಮಾಡ್ಬೇಕಲ್ವ ಮತ್ತೆ ಬೆಳ್ಳುಳ್ಳಿ ನೂರು ರೂಪಾಯಿ ಇಷ್ಟು ದಿನ ನಾನೂರು ರೂಪಾಯಿ ಇತ್ತು ಒಂದು ಸಡನ್ಲಿ ಈಗ ನೂರು ರೂಪಾಯ್ಗೆ ಇಳಿಸಿದಾರೆ ಹಾಂ ಈಗ ನೂರು ರೂಪಾಯಿ ಕೆ ಜಿ ಆಗಿದೆ ಅದರಲ್ಲಿ ಬೇಳೆ ಬೆಳ್ಳುಳ್ಳಿ ಬಂದು ನೂರ ಐವತ್ತು ರೂಪಾಯಿ ಕೆ ಜಿ ಹಾಂ ರೇಟು ಎಷ್ಟಿದೆ ನೋಡಿ ಸರ್ ಹಾಂ ಕಾಯಿ ಪಲ್ಲೆಗಳು ಹತ್ತು ರೂಪಾಯ್ಗ್ ಮೂರು ಯಾವುದೇ ಪಲ್ಲೆ ತಗಳಿ ಮೆಂತೆ ಪಲ್ಲೆ ಪನಕನ ಪಲ್ಲೆ ಉನ್ಸಿಕ್ಕಿನ ಪಲ್ಲೆ ರಾಜ್ರ ಪಲ್ಲೆ ಯಾವುದೇ ತಗಳಿ ಹತ್ತು ರೂಪಾಯ್ಗೆ ಮೂರು ಹಾಂ ಹ್ಞೂ ಇಲ್ಲ ಜಾಸ್ತಿ ಅನ್ಸ್ತದೆ ಅಂದರೆ ಮತ್ತೆ ಮಾರ್ಕೆಟಿಗೆ ಕಡಿಮೆ ಬಂದಿದೆ ಅಲ್ಲ ಅದ್ಕಾಗಿ ಜಾಸ್ತಿ ಆಗ್ತದೆ ಮಾರ್ಕೆಟಿಗೆ ಅತಿ ಹೆಚ್ಚು ಯಾವುದು ಬರುತ್ತೆ ಮಾರ್ಕೆಟಿಗೆ ಅತಿ ಹೆಚ್ಚ್ ಯಾವ್ದು ಕಾ ಬರುತ್ತೆ ಅದು ಕಡಿಮೆ ಆಗುತ್ತೆ ಅಷ್ಟೇ ಇನ್ನೇನು ಸಮವಿಲ್ಲ ಹ್ಞೂ ಅತಿ ಕಡಿಮೆ ಬಂದರೆ ಅದು ಜಾಸ್ತಿ ಇರುತ್ತೆ ಜಾಸ್ತಿ ಮಾರ್ಕೆಟಿಗೆ ಬಂದ್ರೆ ಅದು ಕಡಿಮೆ ಆಗುತ್ತೆ ಅಷ್ಟೇ ಕಡಿಮೆ ಮಾಡ್ಕ್ಯಂಬುಕ್ ಬರೋಲ್ಲ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಲಾಭ ಇಟ್ಕೊಂಡೆಲ್ಲ ಮಾಡ್ಬೇಕಲ್ವ ವ್ಯಾಪಾರ ಹಾಂ ಹಾಂ ಹಾಂ ರೈಟ್ ಓಕೆ ರೀ ಓಕೆ